ಭಾರತದಲ್ಲಿ ಹವಾಮಾನ ಸುಮಾರು ಬದಲಾವಣೆಗಳು ಆಗ್ತಾ ಇರುತ್ತೆ ಯಾಕಪ್ಪ ಅಂದರೆ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತದಿಂದ ಕೂಡಿರೋದರಿಂದ ಅಲ್ಲಿ ಸ್ವಲ್ಪ ಶೀತ ಚಳಿ ವಾತಾವರಣ ತುಂಬ ಜಾಸ್ತಿ ಇರುತ್ತೆ ಮತ್ತು ಅಲ್ಲಿ ತುಂಬ ತುಂಬ ಚಳಿ ವಾತಾವರಣ ಕೂಡ ನವಂಬರ್ ತಿಂಗಳಿಂದ ಸುಮಾರು ಜೂನ್ ತನ್ಕವೂ ತುಂಬ ಚಳಿ ವಾತಾವರಣ ಅಲ್ಲಿ ಇರೋದರಿಂದ ಉತ್ತರ ಭಾರತದಲ್ಲಿ ತುಂಬ ಚಳಿ ಆಗುತ್ತೆ ಮತ್ತು ಇದರಿಂದಾಗಿ ಲೇಹ್ ಲಡಾಖ್ ಪ್ರಾಂತ್ಯದಲ್ಲಿ ತುಂಬ ಚಳಿಯಿಂದಾಗಿ ಸುಮಾರು ಸೈನಿಕರು ನಿಧನ ಹೊಂದಿರುವ ಉದಾಹರಣೆಗಳು ಸಹ ಬೇಕಾದಷ್ಟು ನಮ್ಗೆ ಇದಾವೆ ಮತ್ತು ಹಂಗೆ ನಮ್ಮ ದಕ್ಷಿಣ ಭಾರತ ಕಡೆ ಬಂದಾಗ ಆ ಪ್ರಮಾಣದಲ್ಲಿ ಇಲ್ಲಿ ಚಳಿ ಕಂಡು ಬರಲ್ಲ ಮತ್ತು ರಾಜಸ್ಥಾನದ ಕುಂ ಭಾಗದ ಕಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಹ ತುಂಬ ಬಿಸಿಲು ಇರೋವಂಥ ವಾತಾವರಣನ ಕಂಡು ಬರ್ತೀವಿ ಮತ್ತು ಆ ಕಾಲ ಕಾಲಕ್ಕೆ ತಕ್ಕಂತೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಈ ವಾತಾವರಣಕ್ಕೆ ತಕ್ಕಂಗೆ ಪ್ರತೀ ಒಂದು ಭಾಗ್ದಲ್ಲೂ ಸಹ ಆ ವಾತಾವರಣದಲ್ಲಿ ಮಳೆ ಆಗೋವಂಥದ್ದು ಬಿಸಿಲು ಬರೋವಂಥದ್ದು ಚಳಿ ಆಗುವಂಥದ್ದು ಈ ರೀತಿ ನಡೀತನೇ ಹೋಗ್ತಾ ಇರುತ್ತೆ ಆ ಪ್ರಾಂತ್ಯದಲ್ಲಿ ಕಂಡು ಬರ್ತಾ ಹೋಗ್ತಾ ಇರುತ್ತೆ ಅದರಿಂದ ತಮಿಳು ನಾಡಲ್ಲಿ ಅತ್ಯಂತ ಹೆಚ್ಚು ಬಿಸಿಲು ಕಂಡು ಬರೋದ್ನ ನಾವು ಕಾಣ್ತೀವಿ ಅಂತ ಅನಿಸುತ್ತೆ ಅಲ್ಲಿ ತುಂಬ ತಾಪಮಾನ ಅತ್ಯಂತ ಹೆಚ್ಚಾಗಿರೋದ್ನ ನಾವು ನೋಡ್ಬೋದು ಕರ್ನಾಟಕದಲ್ಲೂ ಸಹ ಕಳೆದ ವರ್ಷ ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲು ಇದ್ದದ್ದು ಕಾಣಬಹುದು ಆಗಾಗ ಮಳೆ ಆಗುತ್ತೆ ಕೆಲ್ವೊಂದು ಸರಿ ತುಂಬ ಹೆಚ್ಚು ಮಳೆ ಆಗಿ ಬೆಳೆಗಳೆಲ್ಲ ನಾಶ ಆಗಿ ಮತ್ತು ಜನಜೀವನ ತುಂಬ ಕಷ್ಟ ಆಗೋವಂಥ ಇದು ಕೂಡ ನಾವು